ಕಾಲ ಕಳೆದಂತೆ ನಮ್ಮ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇನ್ನೂ ತುಂಬ ಎತ್ತರಕ್ಕೆ ಬೆಳಿತಾ ಹೋಗ್ತಾ ಇದೆ ಏಕೆಂದರೆ ಕನ್ನಡ ಕನ್ನಡ ಅಂತ ಹೇಳಿದ್ರೆ ಕನ್ನಡ ನಮ್ಮ ಭಾಷೆ ನಮ್ಮ ಹೆಮ್ಮೆ ಅದರಲ್ಲೂ ಕನ್ನಡ ಕನ್ನಡದ ಕನ್ನಡದ ಸಂಸ್ಕೃತಿ ಆಗಿರ್ಬೋದು ನಮ್ಮ ಕರ್ನಾಟಕದ ಸಂಸ್ಕೃತಿ ಆಗಿರ್ಬೋದು ಭಾಷೆ ಆಗಿರ್ಬೋದು ನಾನಾ ರೀತಿ ಬೆಳಿತಾ ಹೋಗ್ತಿದೆ ಆದ್ರೂ ಇನ್ನೂ ತುಂಬ ಎತ್ತರ ಮಟ್ಟಕ್ಕೆ ಬೆಳೆದು ತುಂಬ ಎತ್ತರ ಮಟ್ಟಕ್ಕೆ ಬೆಳೆದು ಅದಿನ್ನೂ ನಮ್ಮ ದೇಶ ದೇಶದಲ್ಲೇ ಆಗಲಿ ನಮ್ಮ ವಿಶ್ವದಲ್ಲೇ ಆಗಲಿ ತುಂಬ ಕನ್ನಡ ತುಂಬ ಎತ್ತರ ಮಟ್ಟಕ್ಕೆ ಬೆಳಿಬೇಕು ಅನ್ನೊ ಆಸೆ ಎಲ್ಲರಿಗೂ ಇದೆ ಆದ್ದರಿಂದ ಕನ್ನಡ ಕನ್ನಡ ಅಂತ ಬಂದರೆ ಕನಡ ನಾ ಹಾವು ಕನ್ನಡದಲ್ಲಿ ಬರೆಯೋದೇ ಆಗಿರ್ಬೋದು ಓದೋದೇ ಆಗಿರ್ಬೋದು ಕನ್ನಡ ಅಂದರೊಂದು ಸುಂದರ ಸುಂದರವಾದಂತಹ ಒಂದು ಭಾಷೆ ಒಂದು ಒಂದು ಕನ್ನಡ ಸುಂದರವಾದಂಥ ಭಾಷೆ ಅಂತ ಹೇಳ್ಬೋದು ಅದಕ್ಕೆ ಹೋಲಿಸುವಂತಹ ಯಾವುದೇ ಇದು ಬರಲ್ಲ ಅಂತ ಹೇಳ್ಬೋದು ಕನ್ನಡ ಕನ್ನಡ ಭಾಷೆ ಕನ್ನಡ ವಾಕ್ಯ ವ್ಯಾಖ್ಯಾನಗಳೇ ಆಗಿರ್ಬೋದು ಎಲ್ಲವು ಕೂಡ ಹೀಗೆ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು ಅದರಿಂದಾಗಿ ಕನ್ನಡ ಸಂಸ್ಕೃತಿಗಳೇ ಸಂಸ್ಕೃತಿಯಂತ ಬಂದರೆ ಮೊದಲಿಗೆ ಸಂಸ್ಕೃತಿಯಂತ ಬಂದರೆ ಕನ್ನಡದಲ್ಲಿ ನಮ್ಮ ಮೊದಲ ಸಂಸ್ಕೃತಿ ಅಂತ ಬಂದರೆ ಈಗಿನ ಇತ್ತೀಚೆಗೆ ನಡೆದಂತಹ ದಸರಾ ವೈಭವ ಆ ಸಂಸ್ಕೃತಿ ರಾಜ ಪರಂಪರೆಯಿಂದ ಬಂದಿರೋದ್ರಿಂದ ಅದನ್ನು ಈಗಲೂ ನಡೆಸ್ತಾನೆ ಹೋಗ್ತಾ ಇದ್ದಾರೆ ಸಹ ಸರ್ಕಾರ ಆಗಿರ್ಬೋದು ರಾಜ ವಂಶಸ್ಥರೇ ಆಗಿರ್ಬೌದು ಎಲ್ಲರೂ ಕೂಡ ಅದನ್ನು ನಡೆಸ್ತಾನೆ ಹೋಗ್ತಾ ಇದ್ದಾರೆ ಆದ್ದರಿಂದ ಈ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅದು ತುಂಬ ಬೆಳಿತಾ ಹೋಗ್ತಾ ಇದೆ ಅಂತ ಹೇಳ್ಬೌದು ಈಗ ಕಾಲ ಕಳೆದಂತೆ ಕನ್ನಡ ಭಾಷೆ ಕನ್ನಡ ಕನ್ನಡ ಕನ್ನಡ ಅನ್ನೋ ಕೂಗು ಎಲ್ಲೆಡೆ ವಿಶ್ವದೆಲ್ಲೆಡೆ ಸಾರ್ತಾ ಇದೆ ಅಂತ ಹೇಳ್ಬೋದು ಇತ್ತೀಚಿಗೇನು ಶುರುವಾಗಿರುವಂತಹ ಸರಿಗಮಪ ಸರಿಗಮಪ ಕಾರ್ಯಕ್ರಮದಲ್ಲಿ ವಿಶ್ವದಾದ್ಯಂತ ಕನ್ನಡಿಗರನ್ನು ಆಡಿಷನ್ ಮಾಡಿ ನಮ್ಮ ವೇದಿ ಆ ವೇದಿಕೆಗೆ ಕರೆತಂದಿರುವಂತಹ ಪ್ರಸಂಗವೇ ಅಲ್ಲಿ ಹೆಚ್ಚು ಅಂತ ನಾವು ನೋಡ್ತಾ ಹೋಗ್ಬೋದು ಈ ಪ್ರಭಾವ ಏನು ಸಾಂಸ್ಕೃತಿಕ ಪ್ರಭಾವದ ಮೇರೆಗೆ ಅದು ತುಂಬ ಬೆಳಿತಾ ಹೋಗ್ತಿದೆ ಸಂಗೀತದಲ್ಲಿ ಆಗಿರಬಹುದು ನೃತ್ಯದಲ್ಲಿ ಆಗಿರಬಹುದು ಕಲೆ ಸಾಹಿತ್ಯ ನೃತ್ಯ ಸಾಹಿತ್ಯ ಅಂತ ಬಂದರೆ ಅಲ್ಲಿ ಬಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕುವೆಂಪು ದ ರಾ ಬೇಂದ್ರೆ ಹೀಗೆ ಎಂಟು ಜನ ಪ್ರಶಸ್ತಿ ಪಡೆದಂಥವರೇ ಆಗಿರ್ಬೌದು ಇನ್ನೂ ಹಲವಾರು ರೀತಿಯಲ್ಲಿ ಕನ್ನಡ ಭಾಷೆ ಕನ್ನಡ ಕನ್ನಡ ಕನ್ನಡ ಅಂತ ಬೆಳಿತಾನೆ ಹೋಗ್ತಾ ಇದೆ ಕನ್ನಡ ಕನ್ನಡದಲ್ಲಿ ಬರೆದಂತಹ ಕಾದಂಬರಿಗಳು ಅದರಲ್ಲಿ ತುಂಬ ಇಷ್ಟವಾದಂಥ ಕಾದಂಬರಿ ಪೂರ್ಣಚಂದ್ರ ತೇಜಸ್ವಿಯವರ್ದು ಅಂತಾನೆ ಹೇಳ್ಬೋದು ಪೂರ್ಣಚಂದ್ರ ತೇಜಸ್ವಿಯವ್ರು ಅವರು ಬರೆದಂತಹ ಕಾದಂಬರಿಗಳೇ ಆಗಿರ್ಬೋದು ಆತ್ಮಕಥನಗಳನ್ನೇ ಆಗಿರ್ಬೋದು ತುಂಬ ಅದಕ್ಕೆ ತುಂಬ ಜೀವ ತುಂಬಿ ಬರೆದಂತಹ ಕಾವ್ಯ ಕಾದಂಬರಿಗಳು ಮತ್ತು ಆತ್ಮಕಥನಗಳು ತುಂಬ ಚೆನ್ನಾಗಿದ್ದಾವೆ ಹೀಗೆ ಹಲವಾರು ರೀತಿಯಲ್ಲಿ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ತುಂಬ ಎತ್ತರಕ್ಕೆ ಬೆಳಿತಾ ಹೋಗ್ತಾ ಇದೆ ಇನ್ನೂ ಹಾಗೆ ಉಳಿಯಲಿ ಮುಂದಿನ ತಲೆಮಾರುಗಳಲ್ಲಿ ಆ ಕನ್ನಡ ಭಾಷೆ ಸಂಸ್ಕೃತಿ ಹೀಗೆ ಇನ್ನೂ ಸದಾಕಾಲ ಇದು ಜೀವಂತವಾಗಿರಲಿ ಅಂತ ನಾವು ಆಶಿಸ್ತಾನೂ ಇರ್ತೀವಿ